ಹಾಂ ಹೇಳಿ ಮೇಡಮ್ ನಮಗೆ ಸ್ಕೂಲ್ ಡೇ ಇತ್ತು ನಾನು ಸ್ಕೂಲಿಂದ ಮಾತಾಡ್ತಿರೋದು ಇದು ಚನ್ರಾಯಪಟ್ಟಣದಿಂದಾನೇ ಚನ್ರಾಯಪಟ್ಟಣ ಸ್ಕೂಲಿಂದ ಮಾತಾಡ್ತಾ ಇರೋದು ನಮ್ಮ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು ಆ್ಯನುವಲ್ ಡೇ ಇತ್ತು ಅದಕ್ಕೆ ನಾವು ಡ್ರೆಸ್ಸೆಸ್ಗಳನ್ನ ಹೊಲ್ಸ್ಬೇಕಿತ್ತು ಮಕ್ಕಳಿಗೆ ಸೇಮ್ ಡಿಸೈನ್ನಲ್ಲಿ ಬೇಕಿತ್ತು ಸ್ಕೂಲ್ ಡೇ ನೆಕ್ಸ್ಟ್ ಮಂತ್ ಇದೆ ಸೇಮ್ ಡಿಸೈನ್ನಲ್ಲೆ ಬೇಕಿತ್ತು ಒಂದು ಟ್ವೆಂಟಿ ಮೆಂಬರ್ಸಿಗೆ ಬೇಕಿತ್ತು ಮೇಡಮ್ ಮತ್ತು ಸೈಜು ಸೈಜ್ ಬಂದು ಮಿಡಿಯಮ್ ಸೈಜಲ್ಲೆ ಇರಲಿ ಆ ಡಿಸೈನ್ಸ್ನೆಲ್ಲ ನಾನು ವಾಟ್ಸ್ಆ್ಯಪಲ್ಲಿ ಕಳಿಸ್ತೀನಿ ಕ್ಲಾತು ಒಂದು ಸ್ವಲ್ಪ ಕ್ವಾಲಿಟಿ ಬರೋ ಥರಾನೇ ಇರಲಿ ಮತ್ತು ಡಿಸೈನ್ಸ್ನೆಲ್ಲ ಚೆನ್ನಾಗಿ ಹಾಕಿ ಹೊಲ್ದ್ ಕೊಡಿ ಹಾಂ ಕಾಸ್ಟ್ ಪರ್ವಾಗಿಲ್ಲ ಅದನ್ನ ಡಿಸೈನ್ ಮಾಡಿ ನೆಕ್ಸ್ಟ್ ಮಂತ್ ಒಳಗಡೆ ಬೇಕು ನಮಗೆ ಒಂದು ಟ್ವೆಂಟಿ ಇರಲಿ ಒಂದು ಟ್ವೆಂಟಿ ಮೆಂಬರ್ಸಿಗೆ ಬೇಕು ಫಿಟ್ಟಿಂಗ್ ಎಲ್ಲ ನೀಟಾಗಿ ಇರಲಿ ಸೈಜಸ್ ಎಲ್ಲ ಮಿಡಿಯಮ್ ಸೈಜಲ್ಲೆ ಇರಲಿ ಹಾಂ ಇಲ್ಲ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಅಂದರೆ ಮಾಡ್ತೀವಿ ಇಲ್ಲಾಂದರೆ ಒಟ್ಟಿಗೆ ಮಾಡಿ ಅಂದರೂ ಕೂಡ ಮಾಡ್ತೀವ್

ಒಂದು ಟ್ವೆಂಟಿ ಮೆಂಬರ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಮೆಂಬರ್ಸಿಗೆ ಬೇಕು ಹಾಂ ಎಲ್ಲ ಮಿಡಿಯಮ್ ಸೈಜಲ್ಲೆ ಇರಲಿ ಮೇಡಮ್ ಹಾಂ ಹಾಂ ಅಳ್ತೇನಾ ಹಾಂ ಮೇಡಮ್ ಕಳಿಸ್ಕೊಡಿ ಸೈಜು ಮತ್ತು ಎಲ್ಲಾನು ತಗೊಂಡು ನೆಕ್ಸ್ಟ್ ಮಂತ್ ಒಳಗಡೆನೇ ಬೇಕು ಮೇಡಮ್ ನಮಗೆ ಸೊ ಆದಷ್ಟು ಸ್ವಲ್ಪ ಬೇಗ ಮಾಡಿಕೊಡಿ ಡಿಸೈನ್ಸ್ನೆಲ್ಲ ನಾವು ವಾಟ್ಸ್ಆ್ಯಪಲ್ಲಿ ಕಳಿಸ್ತೀನಿ ಹಾಂ ಓಕೆ ಹಾಂ ಓಕೆ ತ್ಯಾಂಕ್ ಯು